ನಾನು ಪ್ರಯಾಣ ಮಾಡಲು ನನ್ನ ತಾಯಿ ಜೋಡಿ ತುಂಬ ಖುಷಿಪಡುತ್ತೇನೆ ನನ್ನ ತಾಯಿ ಜೋಡಿ ಹೋದರೆ ತುಂಬ ಸಂತೋಷದಿಂದ ಬಹ ಖುಷಿಪಡುತ್ತೇನೆ ನನ್ನ ತಾಯಿ ಜೋಡಿ ಹೋದರೆ ಬಸ್ಸಿನೊಳಗೆ ಹೋಗುತ್ತಿರುವಾಗ ಏನು ಕೇಳಿದ್ದೆಲ್ಲ ಕೊಡಿಸ್ ಎಲ್ಲ ಅದನ್ನ ಕೇಳಿದ್ದೆಲ್ಲ ಕೊಡಿಸ್ ಭಾಳ ಖುಷಿಯಾಗತ್ತೆ ಅದಕ್ಕೆ ನಮ್ಮ ತಾಯಿ ಜೋಡಿ ಹೋಬಕನ್ ಮದಿವ್ಯಾಗಿ ಹೋ ಬಂದ ಮೇಲೆ ನನ್ನ ಗಂಡಂದ ಜೋಡಿ ಹೋಗುತ್ತಿರ್ವು ಹೋಗುತ್ತೇನೆ ಭಾಳ ದೂರ ಅಂದ್ರೆ ಧರ್ಮಸ್ಥಳಕ್ಕೆ ಟ್ರೈನ್ ಒಳಗೆ ಹೋಗ್ತಿದ್ದೆ ತ್ ಹೋಗ್ತಿರುವಾಗ ಅಲ್ಲಿ ಜಂಗಲ್ ಬರುತ್ತೆ ಪಾರೆಶ್ಟು ಅದನ್ನು ತೋರಿಸು ಭಾಳಂದ್ರೆ ಭಾಳ ಸಂತೋಷ ಆಕ್ಕತಿ ಭಾಳ ಸೋ ಖುಷಿಪಡ್ತೇನೆ ಅಲ್ಲಿ ಅಡ್ಡಾಡ್ತೀನಿ ಇಲ್ಲಿ ಅಡ್ಡಾಡ್ತೀನಿ ಧರ್ಮಸ್ಥಳ ಭಾಳಂದ್ರೆ ಭಾಳ ಶಾಂತಿ ಕುಂತು ಆರಾಮ್ ಮಾತಾಡ್ಬೋದು ನೋಡ್ತ ಎಲ್ಲರೂ ಫ್ಯಾಮ್ಲಿ ಸಮೇತ ಹೋಗಿ ದರ್ಶನ ಮಾಡ್ಕೊಂಡ್ಬಂದೀವಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಭಾಳಂದ್ರೆ ಬಹಳ ಸಂತೋಷ ಕೊಡ್ತತಿ ಮತ್ತು ನಮ್ಮ ತ ಅತ್ತೆ ನನ್ನ ಮಗಳು ಎಲ್ಲರೂ ಸೇರಿ ಮುನ್ರಾಬಾದಿಗೆ ಹೋಗಿ ಹೋ ಟ್ರೈನ್ ಒಳ್ಗೆ ಹೋಗುವಾಗ ನಾವು ತುಂಬ ಸಂತೋಷದಿಂದ ತಿಂಡಿ ತಿನ್ಕೊತ ಬಂದಿದ್ದು ಎಲ್ಲ ನೂ ತಿನ್ಕೋತ ಆರಾಮೆ ಮಜಾ ಮಾಡ್ಕೋತ ಹೋಗ್ತೀವಿ ನಾವು ಹುಲಿಗೆಮ್ಮ ದೇವಿ ದರ್ಶನ ಮಾಡ್ಕೊಂಡ್ ಅಲ್ಲಿ ಹನುಮಪ್ಪ ಆಂಜ್ ಅಂಜನಾದ್ರಿ ಬೆಟ್ಟ ನೋಡಿ ಎಲ್ಲ ಎರಡು ಮೂರು ದಿನ ಇದ್ದು ಸಂತೋಷ ವಾಗ್ ಎಂಜಾಯ್ ಮಾಡಿ ದೇವ್ರ ದರ್ಶನ ಶಾಂತ ರೀತಿಯಿಂದ್ ಮಾಡ್ಕೊಂಡ್ ಆರಾಮ್ ಸುತ್ತಾಡಿ ಎರಡು ಮೂರು ದಿವ್ಸ ಇದು ಆರಾಮ್ ಬರ್ತೇವೆ ನಾವು ಮತ್ತು ನನ್ನ ತಮ್ಮ ತಂಗಿ ಅಕ್ಕ ತಂಗಿ ಎಲ್ಲರೂ ಫ್ಯಾಮ್ಲಿ ಸಮೇತ ಒಂದು ಬಸ್ನೊಳಗೆ ಹೋಗುವಾಗ ಭಾಳಂದ್ರ್ ಭಾಳ ಖುಷಿ ಆಕ್ಕತಿ ನಾವು ಎಲ್ಲರೂ ಸೇರಿ ಒಮ್ಮೆಯೂ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಮುನ್ರಾಬಾದು ಚೌಡೇಶ್ವರಿ ಎಲ್ಲ ದೇವಸ್ಥಾನ ಸುತ್ತಾಡಿ ನೋಡ್ಕೊಂಬಂದು ಆದ್ರೆ ಇನ್ನೂ ಒಂದು ಆಶೆ ತಿರುಪತಿ ನೋಡ್ಬೇಕ್ ಅನ್ನೊದು ಭಾಳ ಆಶೆ ಐತಿ ಅದನ್ನೂ ನೋಡ್ಕೊಂಬರ್ಬೇಕು ಅನ್ನುವ ಆಶೆ ಭಾಳ ಐತಿ ಕರ್ಕೊಂಡ್ ಹೋಕ್ಕಿನಿ ಅಂದಾರ ಹೋಗ್ತೇವೆ ಹೋಗಿ ಅದ್ರ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ತೇನೆ ನಮ್ಮ ಮನಿಯವ್ರ ಜೋಡಿ ಹೋದ್ರ ಕೇಳಿದ್ದೆಲ್ಲ ಕೊಡಸ್ತಿರ್ತಾರೆ ಕೇಳಿದ್ದ ತಿಂಡಿ ತಿನಸ್ತಾರೆ ಏನೋ ಒಂದು ಊಟ ಮಾಡಿಸೋದು ನಾಷ್ಟ ಮಾಡ್ಸೋದು ಏನಾರೂ ಬಂದ್ರೆ ಅದೂ ಜಾತ್ರೆ ಮಾಡೋ ಅದನ್ನು ಕೊಡ್ಸೋದು ಇದನ್ನು ಕೊಡಿಸೋದು ಎಲ್ಲ ಕೇಳಿದ್ದೆಲ್ಲ ಬಯ್ಸಿ ಬಯಸಿದ್ದೆಲ್ಲಾ ಕೊಡಸ್ತಿರ್ತಾರೆ ಅದಕ್ಕೆ ನಮ್ಮ ಮನಿಯವ್ರ ಜೋಡಿಯೂ ಹೋಗ್ಬೇಕ್ ಅನ್ನೋದು ಭಾಳ ಆಶೆ ಹಾಗೆ ಹಂಗೆ ನಮ್ಮ ತಾಯಿಯವ್ರ ಜೋಡಿ ಮತ್ತು ನಮ್ಮ ತಮ್ಮ ತಂಗಿ ಎಲ್ಲಾರ ಜೋಡಿ ಹೋಗ್ಬೇಕ್ ಅನ್ನೋ ಆಸೆ ಬಹಳ ಮದಿವೆಯಾಗಿ ಬಂದಿದ್ದ ಮ್ಯಾಗ ನಮ್ಮ ಮನಿಯವ್ರ ಜೋಡಿ ಭಾಳ ಸುತ್ತಾಡೇನಿ ಎಲ್ಲ ಗ್ ದೇವಸ್ಥಾನ ತೋರ್ಸ್ಯಾರ ಟ್ರೈನ್ ಒಳಗೆ ಕರ್ಕೊಂಡ್ ಹೋಗ್ಯಾರ ಬಸ್ನೊಳ್ಗೆ ಕರ್ಕೊಂಡ್ ಹೋಗ್ಯಾರ ಎಲ್ಲದ್ರೊಳಗೂ ಸುತ್ತಾಡ್ಸ್ಯಾರ ನನಗೆ ಭಾಳ ವರ್ಷದ ಮೇಲೆ ನಮ್ಮ ಗೆಳ್ತಿಯವ್ರು ಎಲ್ಲರೂ ಹಳೆಯ ಗೆಳತಿಯರು ಕೂಡಿ ಒಂದು ಪ್ರವಾಸಕ್ಕೆ ಹೋಗಿದ್ವಿ ಆವಾಗ ಭಾಳಂದ್ರೆ ಭಾಳ ಸಂತೋಷ ಎಲ್ಲಜ್ಜಿ ಮದ್ಲಿಂದ ಜಲ್ಲ ಏನೇನು ಜೀವ್ನ್ದ ನಡ್ದಿದ್ದೆಲ್ಲ ಮೆಲುಕು ಹಾಕೋತ ಎಂಜಾಯ್ ಮಾಡ್ಕೋತ ತಿಂಡಿ ತಿನಸು ತಿನ್ಕೋತ ಮಜಾ ಮಾಡ್ಕೊತ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ಬಂದ್ವಿ ಎಲ್ಲ ದೇವ್ರ ದರ್ಶನ ಎಲ್ಲ ಮುಗುದು ದೇ ಶ್ರೀರೇಣುಕಾ ಯಲ್ಲಮ್ಮನ ದರ್ಶನ ಆಯ್ತು ಮುಂಡ್ರಾಬಾದಿಗೆ ಹೋಗಿ ಹೊಸಪೇಟೆ ಡ್ಯಾಮ್ ನೋಡಿ ಗಾರ್ಡನ್ನು ಎಲ್ಲ ಸುತ್ತಾಡ್ಕೊಂಡೇನ್ ಮಜಾ ಮಾಡ್ಕೊಂತ ಬಂದ್ವಿ ನಮ್ಮ ಗೆಳ್ತಿಯರ ಜೋಡಿ ಇದ್ರೆ ಅಷ್ಟು ಖುಷಿ ಆಕತಿ ಅಷ್ಟು ಮದ್ಲಿನ ಜೀವನ ಹೊರ್ಳಿ ಬಂತಪ್ಪ ಮದ್ ಮದ್ವಿಕಿನ್ನ ಮುಂಚೆ ಹೆಂಗೆ ಖುಷಿಲಿದ್ರು ಇರ್ತಿದ್ವಿ ಹಾಗೆಲ್ಲ ಇದಾಕಿತ್ತು ಬಸ್ಸಿಗೆ ಹೋಗ್ಬಕಂದ್ರ ಈಗೆಲ್ಲ ಪ್ರೀ ಬಸ್ ಮಾಡ್ಯಾರಲ್ಲ ಆರಾಮ್ ಎಲ್ಲಿ ಸ್ ಮೊದ್ಲ್ ಚಿಗರೆ ಬಸ್ ಮಾತ್ರ ಅದು ಆರಾಮು ಅದು ಏ ಶಿ ಇರ್ತತಿ ಆದ್ರೆ ಈ ಲಗು ಹೋಗ್ ತಲುಪ್ತೀವಿ ನಾವು ಅದಕ್ಕೆ ಆರಾಮ್ ಸಿಶ್ಟಿಮಿ ಎಲ್ಲ ಈ ಸೀಟ್ ಸಿಗ್ತಾವೆ ಈಗ ನಲ್ವತ್ತು ಮೂವತ್ತು ರೂಪಾಯಿ ಚಾರ್ಜ್ ಅದಕ್ಕೆ ಭಾಳಂದ್ರೆ ಭಾಳ ಖುಷಿ ಆಕ್ಕತೆ ಚಿಗ್ರೆ ಬಸ್ ಒಳ್ಗೆ ಹೋಗಾಕ ಗೌರ್ಮೆಂಟ್ ಬಸ್ ಒಳ್ಗೆ ಹೋಗಾಕ ಗೌರ್ಮೆಂಟ್ ಬಸ್ ಒಳ್ಗೆ ಈಗ ಪ್ರೀ ಮಾಡ್ಯಾರ ಪ್ರೀ ಬಸ್ನೊಳ್ಗೆ ಯಾ ದೇವ್ಸ್ಥಾನಕ್ಕೆ ಹೋದ್ರು ಅಡ್ಡಾಡಿ ನೋಡಿ ಬರಕ್ಕ ಬರುತ್ತೆ ನಮ್ಮ ಗೆಳ್ತಿಯರ ಜೋಡಿ ಹೋಗಿ ಪ್ರೀ ಬಸ್ನೊಳ್ಗ್ ಎಲ್ಲ ದೇವಸ್ಥಾನ ಅಡ್ಡಾಡಿ ಸುತ್ತಾಡಿ ನೋಡ್ಕೊಂಬಂದು ನಮ್ಮ ಪ್ಯಾಮ್ಲೀ ಜೋಡಿ ಸಮೇತವೂ ಹೋಗೇವಿ ನಮ್ಮ ಪ್ಯಾಮ್ಲಿ ನಮ್ಮ ಮನಿಯವ್ರು ನನ್ನ ಮಗಳು ನಮ್ಮ ಅತ್ತೆಯರು ಎಲ್ಲಾರೂ ಕರ್ಕೊಂಡ್ ದೇವಸ್ಥಾನ ಎಲ್ಲ ಸುತ್ತಾಡಿ ನೋಡಿ ಬಂದಿವಿ ದೂರ ಪ್ರಯಾಣನೇ ಭಾಳ ಛಲೋ ಅನಿಸ್ತತಿ ಎಲ್ಲ ಎಂಜಾಯ್ ಮಾಡ್ಕೋಂತ ಹೋಗಿ ನೋಡಿ ಬರ್ಬೋದು ಚಿಗ್ರೆ ಬಸ್ಸು ಛಲೋ ಆದ್ರೆ ಜಲ್ದಿ ಹೋಗಿ ಮುಟ್ತೀವಿ ಏನೋ ನಮ್ಮ ಕೆಲಸ ಇದ್ರೆ ಅಂದ್ರೆ ನಮ್ಮ ಟೈಮಿಂಗ್ ಹೋಗಿ ಸ್ವಲ್ಪ ತಲಪ್ತೀವಿ ಅನ್ನೋದು ಭಾಳ ಇದು ಇರ್ತದೆ ಸೀಟ್ ಸಿಗ್ತವೆ ಇದು ಛ್ ಗೌರ್ಮೆಂಟ್ ಬಸ್ ಆದ್ರೆ ಸೀಟ್ಗೆ ನುಗ್ಗಿ ದು ಕ್ಯಾಡ್ಕೋಂತ ಗುದ್ಯಾಡ್ಕೋತ ನಿತ್ಕೋಂತ ಹೋಬಕು ಆದ್ರೆ ಚಿಗ್ರೆ ಬಸ್ಸು ಛಲೋ ಆದ್ರೆ ಈ ಗೌರ್ಮೆಂಟ್ ಬಸ್ಸಿಗೆ ಪ್ರೀ ಆಗೈತಲ್ಲ ಬಹಳ ಗದ್ದಲ ಸ್ವಲ್ಪ ಕಮ್ಮಿ ಬಸ್ ಬಿಡ್ತಾರೆ ಹೀಗಾಗಿ ಒಮ್ಮೆ ಗೌರ್ಮೆಂಟ್ ಬಸ್ ಛಲೋ ಅನ್ನಿಸ್ತೈತಿ ಒಮ್ಮೆ ಚಿಗ್ರೆ ಬಸ್ ಛಲೋ ಅನಸ್ತೈತೆ ಹೆಂಗೆ ಯಾವ್ದಾರೂ ಎರಡ್ರದೊಳ್ಗೂ ಹೋಗ್ ಒಟ್ಟು ಎಲ್ಲ ಪ್ರಯಾಣ ದೇವಸ್ಥಾನ ಎಲ್ಲ ನೋಡ್ಕೊಂಡ್ ಸುತ್ತಾಡ್ಕೊಂಡ್ಬಂದಿವಿ ಆದರೂ ಮನ್ಷಿ ಸಮಾಧಾನ ಖುಷಿ ಕೊಡ್ತೈತೆ ದೂರ ದೂರ ಹೋಗಿ ಬಂದು ಎಲ್ಲ ದೇವಸ್ಥಾನ ನೋಡ್ಕೋತ ಬಂದಿವಿ ನಾವು ಮೈಲಾರ ಲಿಂಗಪ್ಪ ಅನ್ನಪೂರ್ಣೇಶ್ವರಿ ಚೌಡೇಶ್ವರಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಹೊರ್ನಾಡು ಅನ್ಪೂರ್ಣೇಶ್ವರಿ ಇವನ್ನೆಲ್ಲ ಸುತ್ತಾಡ್ಕೊ ಬರೋ ಭಾಳಂದ್ರೆ ಭಾಳ ಖುಷಿ ಕೊಡತತಿ ಬಸ್ನೊಳ್ಗೆ ಹೋಗುವಾಗ ಖುಷಿಕೊಡ್ತಾಳೆ ಟ್ರೈನ್ ಒಳ್ಗೆ ಹೋಗುವಾಗ ಖುಷಿ ಕೊಡುತ್ತದೆ ಭಾಳ ಸಂತೋಷ ಅಂದ್ರೆ ಭಾಳ ಸಂತೋಷ ಆಕ್ಕತಿ ಗೆಳ್ತಿಯರ ಜೋಡಿ ಹೋಗುವಾಗ ಅದ್ರ ಖುಷಿನೇ ಬೇರೆ ಗ ನಮ್ ಮನಿಯವ್ರ್ ಜೋಡಿ ಹೋಗುವಾಗ ಅದ್ರ ಖುಷಿನೇ ಬೇರೆ ಪ್ಯಾಮ್ಲಿ ಸಮೇತ ಹೋಗುವಾಗ ಅದ್ರ ಖುಷಿ ಮತ್ತೆ ಬ್ಯಾ ಇನ್ನೂ ಚೇಂಜ್ ಇರ್ತೈತೆ ಎಲ್ಲಾರ ಜೋಡಿ ಹೋಗುವಾಗೂ ಅದೇ ಖುಷಿ ಅದೇ ಪ್ರೀತಿ ಇರ್ತತಿ ಏನು ಎಲ್ಲರ ಜೋಡಿ ಹೋಬಕ್ ಅನಸತ್ತೆ ಎಲ್ಲ ಫ್ಯಾಮ್ಲಿ ಸಮೇತ ಹೋದರೂ ಛಲೋ ಗೆಳ್ತಿಯರ ಜೋಡಿ ಹೋದ್ರೆ ಇನ್ನೂ ಛಲೋ ಅನಸತ್ತೆ ಒಟ್ಟು ಹೇಗೋ ಹೋಗಿ ದೇವ್ರ ದರ್ಶ್ನ ಒಂದು ಆದ್ರೆ ಸಾಕಪ್ಪ ಅನಿಸ್ತತಿ ಭಾಳಂದ್ರೆ ಭಾಳ ಸ್ ಖುಷಿಪಡ್ತತಿ ದೂರ ಪ್ರ ಹೋಗ್ಬೇಕಂದ್ರೆ ಭಾಳ ಖುಷಿ ಎರಡು ಮೂರು ದಿನ ಒಂದು ಎರಡು ಮೂರು ದಿನ ಹೋಗ್ಬೋದು ಎರಡು ತಾಸು ಹೋಗ್ಬೋದು ಮೂರು ತಾಸಿಂದು ದಾರಿ ಅವಾಗ ಹೋಗ್ಬೋದು ಅಂದು ಅವಾಗಷ್ಟು ಖುಷಿಪಡ್ತಿ ಇಲ್ಲೇ ಸಮೀಪ ಹೋದ್ರಂದ್ರೆ ಹೀಗೋಗಿ ಹಿಂಗೇ ಬರ್ತೇವೆ ಅನ್ನೋದ ಸ್ವಲ್ಪ ಇದಿರುತ್ತೆ ದೂರಾದ್ರೆ ಭಾಳ ಎಲ್ಲ ಕುತ್ಕೊಂಡು ಎಲ್ಲ ಮಾತಾಡ್ಕೊತ ಹರ್ಟೆ ಹೊಡ್ಕೋತ ಹೋಗ್ಬೋದು ಪ್ಯಾಮ್ಲಿ ಸಮೇತ ಪ್ರೇ ಗೆಳ್ತಿಯರ ಜೋಡಿ ಆದ್ರಂದ್ರೆ ಎಲ್ಲ ಮದ್ಲಿಂದು ಹಿಂದಿನ್ ಜೀವ್ನದ ಬಗ್ಗೆ ಮೆಲ್ಕು ಹಾಕ್ಕೊತ ಮಾತಾಡ್ಕೋತ ತಿ ಊಟ ಮಾಡ್ಕೋತ ನಾಷ್ಟ ಮಾಡ್ಕೋತ ಚಾ ಕುಡ್ಕೋಂತ ಟ್ರೈನೊಳ್ಗೆ ಮಜಾ ಮಸ್ತ್ ಮಜಾ ಕೊಡ್ತತಿ ಎಲ್ಲ ಗೆಳ್ತಿಯರ ಜೋಡಿ ಹೋಗುವಾಗ ಅದೆಲ್ಲ ಹೋಗ್ ಬಂದೇವೆ ಟ್ರೈನೊಳ್ಗೆ ಹೋಗ್ ಬಂದೆತಿ ಬಸ್ಸಿನೊಳಗೆ ಬಂದೆತಿ ಇವೆಲ್ಲ ಸುತ್ತಾಡೆವಿ ಮಿನಿಮಮ್ ಇದು ಸ್ ಚಿಗ್ರೆ ಬಸ್ಸಿಂದು ಭಾಳಂದ್ರೆ ನಲ್ವತ್ತು ಮೂವತ್ತು ರೂಪಾಯಿ ಚಾರ್ಜ್ ಇರ್ಬೋದು ಇದ್ಕೆ ಈಗಂತೂ ಗೌರ್ಮೆಂಟ್ ಬಸ್ ಅಂತೂ ಪ್ರೀ ಆಗೈತೆಲ್ಲ ಪ್ರೀ ಬಸ್ಸಿಗೆ ಅಡ್ಡಾಡೈತಿ ದೂರ ದೂರ ಹೋಗಿ ಭಾಳಂದ್ರೆ ದೇವಸ್ಥಾನ ಅಂದು ಎರಡು ಮೂರು ಸಲ ಅಂದ್ರೆ ಧರ್ಮಸ್ಥಳನ ಭಾಳಂದ್ರೆ ನೋಡಿ ಬಂದೇವಿ ಮತ್ತು ಹೊಸಪೇಟೆ ಡ್ಯಾಮು ಬಳ್ಳಾರಿ ಮತ್ತು ಹಂಪಿ ಹಂಪಿಗೆ ಹೋಗುವಾಗ ಅಂದ್ರೆ ಭಾಳಂದ್ರೆ ಭಾಳ ಖುಷಿ ಅಲ್ಲಿ ಬಿಸಿಲು ಇದು ಭಾಳ ಭಾಳಂದ್ರೆ ಭಾಳ ಖುಷಿ ಕೊಡ್ತತಿ ಹಂಪಿಗೆ ಹೋಬಕು ನಮಗೂ ಆಶೆಗೆ ಭಾಳ ಐತೆ ನನಗೆ ಹಂಪಿಗೆ ಹೋಬಕನ್ನೊ ಆಸೆ ಭಾಳಿತ್ತು ಆದರೂ ನನ್ನ ಮದುವೆ ಆಗ್ ಬಂದಿದ್ಮ್ಯಾಗ ನಮ್ಮ ಮನಿಯವ್ರ್ ಎಲ್ಲ ಕಡೆ ಕರ್ಕೊಂಡ್ ಹೋಗ್ಯಾರ್ ನನ್ನ ನೋಡ್ಬಾರ್ದ ದೇವಸ್ಥಾನ ಎಲ್ಲ ನೋಡೆನಿ ಎಲ್ಲ ಪಾರ್ಕು ತೋರ್ಸಿದ್ರು ದೇವಸ್ಥಾನ ತೋರ್ಸಿದ್ರು ಮತ್ತು ಹೊಸಪೇಟೆ ಡ್ಯಾಮ್ ಒಂದು ನೋಡಿದ್ದಿಲ್ಲ ಆದರೂ ನಮ್ಮ ಮದುವೆಯಾಗಿ ಬಂದಿದ್ ಮ್ಯಾಲ ಎಲ್ಲ ಸುತ್ತಾಡಿನಲ್ಲ ಅದು ಭಾಳ ನಂಗೆ ಖುಷಿ ಕೊಡಕ್ಕತ್ತತಿ ಭಾಳಂದ್ರೆ ಭಾಳ ಖುಷಿ ಕೊಡ್ತೈತೆ ದೂರ ಪ್ರಯಾಣ ಅಂದ್ರೆ ಭಾಳ ಖುಷಿಪಡ್ತು ಪಶ್ ಮದಿಕಿನ್ನ ಮುಂಚೆ ಏನೂ ಹೊಕಿದ್ದಿಲ್ಲ ಎಲ್ಲ ಗೆಳ್ತಿಯರ ಜೋಡಿ ಒಂದು ಸಿಂಪಲ್ ಯಾವ್ದಾರೂ ದೇವ್ಸ್ಥಾನಕ್ಕೆ ಹೋಗಿ ಬರ್ತಿತ್ತು ಮದುವೆಯಾಗಿ ಬಂದ್ಮೆ ನಮ್ಮ ಮನಿಯವ್ರ್ ಜೋಡಿ ಭಾಳಂದ್ರೆ ದೂರ ದೂರ ಪ್ರಯಾಣ ಮಾಡುವಾಗ ಭಾಳ ಖುಷಿ ಕೊಡ್ತೈತೆ ನನ್ಗೆ ಅದ್ರಂದ್ ಕೋ ಟ್ರೈನೊಳ್ಗೆ ಹೋಗುವಾಗ ಅಂದ್ರೆ ಬಹಳಂದ್ರೆ ಭಾಳ ಖುಷಿ ಕೊಡ್ತೈತಿ ಒಮ್ಮೆ ಎರಡು ದಿಸ ಹೋಗ್ಬೋದು ಹೋಗೇವಿ ಒಂದು ಮೂರು ದಿಸ ಹೋಗೇವಿ ಆದ್ರೂ ಹೋಗೇನಿ ಅಡ್ಡಾಡಿ ಆದೊಂದ ಖುಷಿ ಭಾಳ ಭಾಳಂದ್ರೆ ನಮ್ಮ ಮನಿಯವ್ರ್ ಜೋಡಿ ಹೋಗೋಕ್ಕೂ ನಂಗೆ ಭಾಳ ಆಸೆ ಅಂದ್ರೆ ಕೇಳಿದ್ದ ಜಾಗಕ್ಕೆ ಕರ್ಕೊಂಡ್ ಹೊಕ್ಕಾರ ಕೇಳಿದ್ದು ಸಾಕು ಮನ್ ಕೊಡಸ್ತಾರೆ ಕೇಳಿದ್ದು ವಸ್ತು ಕೊಡಿಸ್ ಕೊಡಸ್ತಾರೆ ಮತ್ತು ಕೇಳಿದ ತಿಂಡಿ ಕೊಡಸ್ತಾರೆ ನಾಷ್ಟಾ ಊಟ ಎಲ್ಲ ಕೊಡಸ್ತಾರೆ ಅದೇ ಒಂದು ಖುಷಿ ನಮ್ಮ ಮನಿಯವ್ರ್ ಜೋಡಿ ಹೋಗ್ಬೇಕ್ ಅನ್ನೊ ಆಸೆ ಬಹಳ ಇತ್ತು ಆದೊಂದು ಈಡೇರಿತ್ತು ಮತ್ತು ನನ್ನ ಗೆಳ್ತಿಯರ ಜೋಡಿ ಹೋಬಕ್ ಅನ್ನೋದು ಭಾಳ ಆಸೆ ಅದನ್ನು ಆಸೆ ಈಡೇರಿತು ಎಲ್ಲರ ಜೋಡಿ ಹೋಬಕ್ ಅನ್ನೋದು ಆಸೆಯೂ ಒಬ್ಬರೋ ಇಬ್ಬರೋ ಅಂತ್ ಎಲ್ಲ ಫ್ಯಾಮ್ಲಿ ಹೋದ್ರೇನ ಛಲೋ ಅದು ಅವ್ರ ಜೋಡಿ ಹೋದ್ರ ಇವ್ರ ಜೋಡಿ ಎಲ್ಲರ ಜೋಡಿ ಹೋದ್ರೂ ಭಾಳ ಖುಷಿಯಾಗತ್ತೆ ಭಾಳಂದ್ರೆ ಭಾಳ ಖುಷಿಯಾಗೈತೆ ನನಗೆ ನಮ್ಮ ಮನಿಯವ್ರ್ ಜೋಡಿ ಹೋಗೋಕು ನಮ್ಮ ಗೆಳ್ತಿಯರ ಜೋಡಿ ಹೋಗೋಕ್ಕೆ ನಮ್ಮ ಪ್ಯಾಮ್ಲಿ ಸಮೇತ ಹೋಗೋಕು ಬಸ್ಸಿನೊಳ್ಗೆ ಹೋಗೋದು ಬಹಳಂದ್ರೆ ಭಾಳ ಖುಷಿ ಭಾಳಂದ್ರೆ ಭಾಳ ಖುಷಿ ಇನ್ನಿನ್ ಭಾಳ ಬಸ್ಸಿಂದ ಪ್ರಯಾಣ